ನಾನು ಚಿಕ್ಕವಳಿದ್ದಾಗಿನಿಂದಲೂ ನಮ್ಮ ತಂದೆ ತಾಯಿಯರು ಹೊಲದಲ್ಲಿ ವ್ಯವಸಾಯ ಮಾಡುವುದನ್ನು ನೋಡಿದ್ದೇನೆ ಹೊಲ ಕೃಷಿ ಮಾಡುವಾಗ ಜನರೇ ಜೂನ್ ತಿಂಗಳಲ್ಲಿ ಆಲೂಗೆಡ್ಡೆಯನ್ನು ಹಾಕುವರು ಫರ್ಸ್ಟ್ ಮೊದಲಿಗೆ ಏರನ್ನು ಉತ್ತು ಅಲ್ಲಿಯೇ ಒಬ್ಬ ಒಂದೊಂದಾಗಿ ಆಲುಗೆಡ್ಡೆಯನ್ನು ನೆಡುವುದು ನೆಟ್ಟ ನಂತರ ಅದು ಬೆಳೆದು ಜೂನ್ ಜುಲೈ ಆಗಷ್ಟರಲ್ಲಿ ಅದು ಮೂರು ತಿಂಗಳಲ್ಲಿ ಅದು ಬೆಳೆದು ಮಣ್ಣನ್ನು ಬುಷ್ ಗಟ್ಟಿಯಾಗಿ ಇಡಿ ಭೂಮಿಯಲ್ಲಿರುವ ಮಣ್ಣನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅದು ಬೆಳೆದಿರುತ್ತದೆ ಹಾಗಾಗಿ ಅದಕ್ಕೆ ಹುಳು ಹುಳುವಿನ ತೊಂದರೆ ಇರುವುದರಿಂದ ಔಷ್ ನಾವು ಅಂಗಡಿಗಲ್ಲಿ ಹೋಗಿ ಔಷಧಿಯನ್ನು ತಂದು ಅದಕ್ಕೆ ಹಾಕಿದಾಗ ಅದು ಇನ್ನೂ ಫಲವತ್ತತೆಯಿಂದ ಕೂಡಿದ್ದು ದಪ್ಪ ದಪ್ಪದಾಗಿ ಬಿಡುವ ಸಾಧ್ಯತೆ ಇದೆ ಹಾಗಾಗಿ ಆಲೂಗೆಡ್ಡೆಯ ನಂತರ ಅದನ್ನು ತೆಗೆದ ತೆಗೆದು ಮಾರ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡು ಮಾಡುತ್ತಾರೆ ನಂತರ ಸೆಪ್ಟೆಂಬ ಜೂನ್ ಸೆಪ್ಟೆಂಬರ್ ಆಗಸ್ಟರಲ್ಲಿ ಆಗಸ್ಟ್ ಸೆಪ್ಟೆಂಬರರಲ್ಲಿ ಜೋಳವನ್ನು ನೆಡುವುದು ಅದು ಜನವ ಡಿಸೆಂಬರ್ ತನಕ ಡಿಸೆಂಬರ್ ಮಿನಿಮಮ್ ಮೂರು ತಿಂಗಳ ಅವಧಿಯಲ್ಲಿ ಅದು ಬೆಳೆದು ಅದಕ್ಕೆ ಪೌಷ್ಟಿಕಾಂಶ ಔಷಧಿ ಆಗಿರಬಹುದು ಅಥವಾ ಅದಕ್ಕೆ ಉಪ್ಪು ಏನಿರ್ಬಹುದು ಡಿ ಎ ಪಿ ಮತ್ತು ಕಾಂಪ್ಲಿಕೇಶನ್ ಇವೆಲ್ಲ ಹಾಕಿ ಅದನ್ನು ಪೋಷಿಸುವುದು ನಂತರ ಅದು ಪೆಬ್ರವರಿ ಮತ್ತು ಮಾರ್ಚ್ರಲ್ಲಿ ಅದನ್ನು ಕಟಾವು ಮಾಡಬಹುದು ಕಟಾವು ಮಾಡಿದ ನಂತರ ಅದನ್ನು ಜೋಳ ಜೋಳವನ್ನು ಸಿಪ್ಪೆಯ ಸಹಿತಲೇ ಮೆಷಿನಿಗೆ ಹಾಕುವುದು ಅದು ನಂತರ ಅದನ್ನ ಮಿಷಿನಿಗೆ ಹಾಕಿದ ನಂತರ ಜೋಳ ಬಿಡಿ ಬಿಡಿ ಆದಾಗ ಅದನ್ನ ಮಾರುಕ ಮಾರಾಟಕ್ಕಾಗಿ ಮಾರುಕಟ್ಟೆಗೆ ಕೊಡುವುದು ಹಾಗೂ ಅಲ್ಲಿ ಅದರಲ್ಲಿ ಬನ್ ಬಂದ ಜೋಳದಿಂದ ತಯಾರಿಸಿದ ಬೆಂಡು ಅದರಿ ದಂಟು ಇವನ್ನೆಲ್ಲ ಹಸುಗಳಿಗೆ ಹಾಕಬಹುದು ಹಸುಗಳು ಮೇ ಪೌಷ್ಟಿಕ ಆಹಾರ ನಾ ಅಗತ್ಯವಾಗಿರುತ್ತದೆ ಜೋಳದ ದ ಜೋಳದ ದಂಟಿನಿಂದಾಗಿರಬಹುದು ಅದರ ಸಿಪ್ಪೆಯಿಂದಾಗಿರಬಹುದು ಅದರ ಎಲ್ಲ ಎಲ್ಲವನ್ನೂ ಕೊಟ್ಟಿರೊ ಹಸುವು ತುಂಬ ಹಾಲು ಹಾಲನ್ನು ಹಸುವಿನಿಂದ ಹಾಲನ್ನು ಉತ್ಪಾದಿಸಬಹುದು ಹಾಲನ್ನು ನಾವು ಡೈರಿಗೆ ನಾವು ಮಾರಾಟ ಮಾಡಬಹುದು ಹಾಗೂ ಮ ಅಂಗಡಿಗಳಿಗೆ ಮಾರು ಮಾಟ ಮಾರಾಟ ಮಾಡಿ ಹಣವನ್ನು ಗಳಿಸಬಹುದು ಹಾಗಾಗಿ ಅದೊಂಥರ ಮತ್ತು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅದು ಕಪ್ಪು ಮಣ್ಣಿನ ಕಪ್ಪು ಮಣ್ಣಿನ ಕಪ್ಪು ಮಣ್ಣಿನಿಂದ ಭತ್ತ ಅಥವಾ ಕಬ್ಬನ್ನು ತಯಾರು ಮಾಡಬಹುದು ಭತ್ತ ದ ತಲೆಯು ಭತ್ತದಿಂದ ನಾವು ಅಕ್ಕಿಯನ್ನು ತಯಾರಿಸಬಹುದು ಅಕ್ಕಿಯನ್ನ ಅಕ್ಕಿ ತಯಾರು ಮಾಡಿದ ನಂತರ ಅದು ಹಲವಾರು ಬಡವರಿಗೆ ಮತ್ತು ಶ್ರೀಮಂತರಾಗಿರ್ಬೋದು ಎಲ್ಲರಿಗೂ ಆಹಾರವನ್ನು ನೀಡಬಹುದು ರೈತರಾಗಿ ನಾವು ಕಬ್ಬಿನಿಂದ ಕಬ್ಬು ಕಬ್ಬನ್ನು ಬೆಳೆಸಿ ಮತ್ತು ಗೊಬ್ಬರ ಇವನ್ನೆಲ್ಲ ಬೆಳೆ ಹಾಕಿ ನಾವು ಬೆಳೆಸಿದ ನಂತರ ಅದನ್ನು ಕಟಾವು ಮಾಡಿ ಮಾಡುವುದು ಯರ್ ಮೂರು ಮೂರು ತಿಂಗಳಾದ ನಂತರ ಕಟಾವು ಮಾಡಿ ಅದನ್ನು ನಾವು ಅದರಿಂದ ಕಬ್ಬಿನಿಂದ ಬೆಲ್ಲ ಮತ್ತು ಸಕ್ಕರೆಯನ್ನು ತಯಾರಿಸಬಹುದು ಕಾರ್ಖಾನೆಗಳಲ್ಲಿ ನಾವು ಇದನ್ನ ಕಬ್ಬನ್ನು ತೆಗೆದುಕೊಂಡು ಹೋಗಿ ಸಕ್ಕರೆ ಮತ್ತು ಬೆಲ್ಲವನ್ನು ತಯಾರಿಸಬಹುದು ತಯಾರಿಸಿದ ನಂತರ ಯಾ ನಾವು ಯಾವುದೇ ಸ್ವೀಟನ್ನು ತಯಾರು ಮಾಡಲು ಕಬ್ಬು ಸಕ್ಕರೆ ಮತ್ತು ಬೆಲ್ಲದ ಅವಶ್ಯಕತೆ ಇರುತ್ತದೆ ಹಾಗಾಗಿ ನಾವು ಯಾವ್ದು ಅವಶ್ಯಕತೆ ಇದ್ದಾಗ ನಾವು ತಯಾರು ಮಾಡಿದ ತಿಂಡಿ ಯಾವುದೇ ತಿನಿಸುಗಳಿಗಾಗಿ ಅದನ್ನು ಉಪಯುಕ್ತ ಉಪಯೋಗ ಮಾಡ್ಕೊಳ್ಬಹುದು ಹಾಗಾಗಿ ಮತ್ತು ನಾವು ಮೂರು ತಿಂಗಳ ಡಿಸೆಂಬರ್ ಜನವರಿ ಪೆಬ್ರವರಿಯಲ್ಲಿ ನಾವು ಹುಳ್ ಹುರ್ಳಿ ಕಾಳನ್ನು ಬೆಳೆಯಬಹುದು ಅದು ಬೇಸಿಗೆ ಕಾಲದಲ್ಲಿ ಮಾತ್ರ ಬೆಳೆಯಲು ಸಾಧ್ಯ ಹಾಗಾಗಿ ಅದರಿಂದ ಬರುವ ಹುರುಳಿಯ ಒಟ್ಟು ಒಟ್ಟಿರುತ್ತಲ್ಲ ಅದರಿಂದ ನಾವು ಪ್ರಾ ಹಸುಗಳಿಗೆ ನಾವು ಮೇಯಲು ಹಾಕಬಹುದು ಹಾಗೂ ಕುರಿಮರಿಗಳು ಅದನ್ನು ತಿನ್ನುತ್ತವೆ ಹಾಗಾಗಿ ಅವು ದಷ್ಟ ಪುಷ್ಟವಾಗಿ ತುಂಬ ಬಲ ಬಲವಾಗಿರುತ್ತವೆ ಕುರಿಗಳು ಮೇಯುವ ಆಹಾರವೇ ಯಾವುದೆಂದರೆ ಹುರುಳಿ ಒಟ್ಟು ಹಾಗೂ ಡೈರಿಯಲ್ಲಿ ನೀಡುವ ಕಡಲೇ ಇಟ್ಟು ಮತ್ತು ಜೋಳದ ಹಿಟ್ಟಿನಿಂದ ತಯಾರಿಸಿದ ಹಿಟ್ಟುಗಳನ್ನು ನಾವು ಕುರಿಮರಿಗಳಿಗೆ ತಿನ್ನಿಸಬಹುದು ತಿನಿಸಿದಾಗ ಪೌಷ್ಟಿಕ ಆಹಾರದಿಂದ ದಷ್ಟ ಪುಷ್ಟವಾಗಿ ಬೆಳೆಯುತ್ತವೆ ಹಾಗೂ ಹಾ ಅದು ಜೋಳದ ಇದಿರುತ್ತಲ್ಲ ಜೋಳ ಮತ್ತು ಜೋಳಾದ ನಂತರ ಜೋಳವನ್ನು ಕಟಾವು ಮಾಡಿದ ನಂತರ ಅದುನ್ನು ಎಲ್ಲವನ್ನೂ ಶುದ್ಧವಾಗಿ ಕಟ್ ಇದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಜೋಳ ಬೆಳೆದ ನಂತರ ಅದು ಮಾರುಕಟ್ಟೆಗಾಗಿ ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಾವು ಸಾಗಿಸಲು ಸಾಧ್ಯ ಹಾಗಾಗಿ ಮತ್ತು ನಾವು ಗದ್ದೆಯಲ್ಲಾಗಿರಬಹುದು ಮತ್ತು ತೋಟದಲ್ಲಾಗಿರ್ಬೋದು ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬೆಳೆಯುವುದಕ್ಕಾಗಿ ಬೆಳ್ಳುಳ್ಳಿ ಬಿತ್ತನೆಗೆ ಆಗಿರುವಂತಹ ಬೆಳ್ಳುಳ್ಳಿ ಆಗಿರಬೇಕು ಹಾಗೂ ಈರುಳ್ಳಿಯನ್ನು ಬೆ ನಾವು ಬೆಳೆಯಬಹುದು ಹಾಗಾಗಿ ಮತ್ತು ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಬೆಳೆಯಲು ಬೆಳೆಯುವ ಆಹಾರ ಅಂ ಎಂದರೆ ರಾಗಿ ಆಗಿರಬಹುದು ರಾಗಿಯಿಂದ ನಾವು ಮುದ್ದೆಯನ್ನು ತಯಾರು ಮಾಡಲು ಬಳಸುತ್ತೇವೆ ರಾಗಿಯನ್ನು ತೆನೆ ಕೊಯ್ದು ಅದನ್ನು ಹದವಾಗಿ ರಾಗಿ ಬೆಳೆದ ನಂತರ ಅದನ್ನು ರೋಡಿಗೆ ಅಥವಾ ಮಿಷಿನಿಗೆ ಹಾಕಿ ನಾವು ರಾಗಿಯನ್ನು ಸಣ್ಣ ಸಣ್ಣದಾಗಿ ಬಿಡಿ ಮಾಡಿಕೊಳ್ಳುತ್ತದೆ ಅದು ಗಿಡದಿಂದ ಬೇರ್ಪಡಿಸಿದಾಗ ಗಿಡದಿಂದ ಬಿಟ್ಕೊಳ್ಳುತ್ತದೆ ಅದು ಬಿಟ್ಕೊಂಡ ನಂತರ ರಾಗಿಯನ್ನು ತೆಗೆದುಕೊಂಡು ಹೋಗಿ ಮಿಷಿನ್ ಅಲ್ಲಿ ಗ್ರೈಂಡ್ ಮಾಡಿದಾಗ ಅದು ಹಸಿ ಹಿಟ್ಟಾಗುತ್ತದಲ್ಲ ಹಸಿ ಹಿಟ್ಟಿಂದ ನಾವು ಮುದ್ದೆಯನ್ನು ತಯಾರು ಮಾಡಬಹುದು ಮುದ್ದೆ ತಯಾರು ಮಾಡಿದಾಗ ಮುದ್ದೆಯನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಮನುಷ್ಯನಿಗೆ ಯಾವ ಯಾದ್ ರೊ ರಾಗಿ ಹಿಟ್ಟಿನಿಂದ ರೊಟ್ಟಿ ಅಥವಾ ಅಂಬಲಿಯನ್ನು ಕಾಯಿಸಿ ಕುಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಇದೆಲ್ಲವನ್ನೂ ಬೆಳೆಯಬಹುದು ಕಾಫಿ ಇದು ತಿಂಗಳಲ್ಲಿ ಮೂರು ತಿಂಗಳಷ್ಟು ಮಿನಿಮಮ್ ನಾಲ್ಕು ತಿಂಗಳಲ್ಲಿ ಬೆಳೆದಿರುತ್ತಲ್ಲ ಕಾಫೀ ಬೀಜವನ್ನು ಪುಡಿ ಮಾಡಿ ಅದನ್ನು ಕಾಫಿ ಪುಡಿ ಪುಡಿ ಮಾಡಿದ ನಂತರ ನಾವು ಮಾರ್ಕೆಟಿನಲ್ಲಿ ಮಾರಾಟ ಮಾಡುತ್ತೇವೆ ಹಾಗಾಗಿ ಮಾರಾಟ ಮಾಡಿದ ನಂತರ ಅದನ್ನು ನಾವು ಮಾರುಕಟ್ಟೆಯಿಂದ ತನ್ ತೆಗೆದುಕೊಂಡು ಬಂದು ನಾವು ಕಾಫಿ ಪುಡಿಯಿಂದ ನಾವು ಕಾಫಿಯನ್ನು ತಯಾರು ಮಾಡಬಹುದು ಟೀ ಅಥವಾ ಯಾವ ಅದಕ್ಕೆ ಏ ಯಾವುದಾದರೂ ಬೆರೆಸಿ ಕಾಫಿಯನ್ನು ಸೇವನೆ ಮಾಡಬಹುದು ಹಾಗಾಗಿ ಶುಂಠಿಯನ್ನು ಬೆಳೆಯುತ್ತಾರೆ ಅದು ಶುಂಠಿಗೆ ಬೇಕಾದದ್ದು ಯಾವುದೆಂದರೆ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಆಗಿರಬಹುದು ಈ ಹೊಲ ಈ ಗದ್ದೆಯಲ್ಲಿ ಕೆಂಪು ಮಣ್ಣು ಕಪ್ಪು ಮಣ್ಣು ಇರುವ ಗದ್ದೆಯಲ್ಲಿ ಬೆಳೆಯನ್ನು ಬೆಳೆದರೆ ತುಂಬ ಫಲವತ್ತತೆ ಮಣ್ಣು ಮತ್ತು ಫಲವತ್ತಾದ ಹವಾಮಾನಗಳಿಂದ ನಾವು ಇರಬಹುದು ಹಾಗಾಗಿ ಕಾಡಿನ ಮಧ್ಯದಲ್ಲಿ ಬರುವ ಕಪ್ಪು ಮಣ್ಣಿನಿಂದ ಏನೆಲ್ಲ ತಯಾರು ಮಾಡಬಹುದಾಗಿರುತ್ತದೆ ಹಾಗೂ ಇನ್ಯಾವ ತರಕಾರಿಯ ಇರ್ಬೋದು ಹ್ಞೂ ಈ ಗೋಧಿಯನ್ನು ಬೆಳೆಯಬಹುದು ಉಡುಪಿ ಮಂಗ್ಳೂರು ಸೈಡ್ ಎಲ್ಲ ಗೋ ಇದು ಭತ್ತವನ್ನ ತಯಾರು ಮಾಡ್ತಾರೆ ಹಾಗೂ ಮಂಡ್ಯ ಸೈಡ್ ಅಲ್ಲಿ ಅಗತ್ಯವಾದದ್ದೇನೆಂದರೆ ಮಂಡ್ಯ ಸೈಡಿನಲ್ಲಿ ನಮಗೆ ಬೇಕಾದ ಆಹಾರವನ್ನು ತಯಾರು ಮಾಡಿ ನಮ್ಮ ಮಂಡ್ಯ ಸೈಡ್ ಇಂದ ಚಾಮರಾಜ ನಗರಕ್ಕೆ ವರ್ಗಾವಣೆ ಮಾಡಬಹುದು ಅಥವಾ ಈ